ನಾನು ಡ್ರಾಯಿಂಗ್ನ ಸ್ಕೂಲಲ್ಲಿದಿದ್ದು ನಾನು ಜೇ ಎಸ್ ಎಸ್ ಸ್ಕೂಲಲ್ಲಿ ಓದಬೇಕಾರೆ ಕಲಿತದ್ದು ಡ್ರಾಯಿಂಗು ನನಗೆ ನಮಗೆ ಗುರುಗಳು ಅಂದರೆ ನಾನು ಇನ್ಸ್ಪೈರಾಗಿದ್ದು ಡ್ರಾಯಿಂಗಿಗೆ ಅಂದರೆ ನಮ್ಮ ರೇವಣ್ಣ ಸರ್ ಅಂತ ಅಂತ ಒಬ್ರಿದ್ರು ನಮ್ಮ ಡ್ರಾಯಿಂಗ್ ಸರ್ ನಂಗೆ ತುಂಬ ಅವರೆಂದ್ರೆ ತುಂಬನೇ ಇಷ್ಟ ಅವರೇ ನಂಗೆ ಇನ್ಸ್ಪೈರ್ ಮಾಡಿದ್ದು ಮತ್ತೆ ನಂಗೆ ಡ್ರಾಯಿಂಗಂದ್ರೆ ಏನು ಯಾವ ಥರ ಇದು ಮಾಡಬೇಕು ಅದ್ನ ಹೇಗೆ ಫೀಲ್ ಮಾಡ್ಕೊಂಡು ಮಾಡಬೇಕು ಮತ್ತೆ ಅದರಲ್ಲಿ ಇದ್ದಿದ್ದು ಮಹಾ ವ್ಯಕ್ತಿಗಳ ಬಗ್ಗೆಯೆಲ್ಲ ಅವ್ರ ಬಗ್ಗೆಯೆಲ್ಲ ಸ್ಟೋರಿ ಹೇಳಿ ನಂಗೆ ಇನ್ಸ್ಪೈರ್ ಮಾಡಿ ಅದಾದ್ಮೇಲೆ ನಾನು ಕಲಿತದ್ದು ಡ್ರಾಯಿಂಗು ನನ್ನ ಸ್ಕೂಲಲ್ಲಿ ಇದ್ದಾಗಲೇ ಕಲಿತೆ ಅದಾದಮೇಲೆ ಡ್ರಾಯಿಂಗಲ್ಲಂದ್ರೆ ನಾನು ಫಸ್ಟು ಡ್ರಾಯಿಂಗ್ ಬಿಟ್ಟಿದ್ದು ಅಂತ ಅಂದರೆ ಕಾರ್ಟೂನ್ಗಳು ಕಾರ್ಟೂನ್ನಿಂದ ನಾನು ಅದಾದಮೇಲೆ ಈ ಫ್ರೂಟ್ಸ್ನಾ ನೋಡ್ಕೊಂಡು ಶೇಡಿಂಗ್ನ ಕಲಿತೆ ಆ ಸ್ಟ್ರೋಕ್ಗಳು ಹೆಂಗೆ ಮಾಡಬೇಕು ಪೇಯಿಂಟ್ ಹೆಂಗೆ ಹಚ್ಬೇಕು ಯಾವ ರೀತಿ ಇದು ಕೊಡಬೇಕು ಅದಕ್ಕೆ ಯಾವ ರೀತಿ ರಿಯಾಲಿಸ್ಟಿಕ್ಕಾಗಿ ಕಾಣಿಸ್ಬೇಕು ಆ ರೀತಿ ನಾನು ಕಲಿತಿದ್ದು ಅದಾದಮೇಲೆ ನಾ ಕಾಲೇಜಿಗೆ ಬಂದೆ ಕಾಲೇಜಿಗೆ ಬಂದಮೇಲೆ ನನಗೆ ಈ ಟ್ಯಾಟು ಹಾಕೋ ಇದರಮೇಲೆ ಇಂಟ್ರೆಸ್ಟ್ ಬಂತು ಅದಾದ್ಮೇಲೆ ಅದರಲ್ಲೂ ಹೋಗಿ ಅದ್ರಲ್ಲಿ ಕಲಿತೆ ಅದು ಕಲಿತೆ ಟ್ಯಾಟುನ ಕಲಿತೆ ಟ್ಯಾಟುನಾ ಆ್ಯಪಲ್ ಮೇಲೆ ಬಿಟ್ಟು ಆರೆಂಜ್ ಮೇಲೆ ಬಿಟ್ಟು ಸ್ಕಿನ್ ಪ್ಯಾಡ್ ಮೇಲೆ ಬಿಟ್ಟು ಆಮೇಲೆ ಫುಲ್ ಪರ್ಫೆಕ್ಟಾಗಿ ಆದಾಗ ಇವಾಗ ನಾನು ಎಷ್ಟು ಪರ್ಫೆಕ್ಟಾಗಿದ್ದೀನಿ ಅಂದರೆ ಯಾರದೇ ಮುಖ ನೋಡಲಿ ಪೋರ್ಟ್ರೈಟ ಡ್ರಾಯಿಂಗ್ ಮಾಡೋಷ್ಟು ಕೆಪಾಸಿಟಿ ಇದೆ ಅದು ಫುಲ್ ರಿಯಾಲಿಸ್ಟಿಕ್ಕಾಗೇ ಕಾಣಿಸ್ಬೇಕದು ಹಂಗೇ ಮಾಡೋದು ನಾನು ಮತ್ತೆ ಏನು ಅಂದ್ರೆ ಡ್ರಾಯಿಂಗಲ್ಲಿ ಪೇಶೆನ್ಸ್ ಅಂತ ಇರಬೇಕು ಪೇಶೆನ್ಸ್ ಇಲ್ಲಾಂದ್ರೆ ಡ್ರಾಯಿಂಗು ಸುಲಭವಾಗಿ ಬರೋಲ್ಲ ಪೇಶೆನ್ಸ್ ಅಂದರೆ ಹೆಂಗೆ ಹೆಂಗೆ ಅಂದರೆ ಇವಾಗ ನೀವು ಹಿಂಗೆ ಡ್ರಾ ಮಾಡ್ತಾಯಿರ್ತೀರಿ ಎಲ್ಲ ಚೆನ್ನಾಗಿ ಬರ್ತಾಯಿರುತ್ತೆ ಲಾಸ್ಟಲ್ಲಿ ಒಂದು ಲೈನ್ ಏನೋ ತಪ್ಪಾಯ್ತು ಅಂತ ನೀವು ಅದನ್ನ ಫುಲ್ ಹರಿದಾಕೋದು ಎಸೆಯೋದು ಎಲ್ಲ ಮಾಡಿದ್ರೆ ಪೇಶೆನ್ಸ್ ಮನ್ಷ್ಯಂಗೆ ಪೇಶೆನ್ಸ್ ಇದ್ರೆ ಏನು ಬೇಕಾರು ಗೆಲ್ಬೋದು ಅವನು ಯಾ ಹಂಗೇಯೆ ಅದೆ ಡ್ರಾಯಿಂಗಂದ್ರೆ ಮೇನ್ ಅದುವೇ ಇವಾಗ ಎಕ್ಸಾಂಪಲ್ಲು ನಾ ಇವ್ನ ನಾ ಇವನ ತೊಗೊಳ್ಳಿ ವಾಸ್ಕೋ ಡಿ ಗಾಮಾನ್ನ ಅವನು ಮೊನಾಲಿಸಾನ ಹೇಗೆ ಡ್ರಾ ಮಾಡಿದ ಅದು ಅದಿನ್ನೂ ಮ್ಯೂಸಿಯಮ್ಮಲ್ಲಿ ಹಂಗೆ ಇದೆ ಮೊನಾಲಿಸಾ ಎಷ್ಟು ರಿಯಾಲಿಸ್ಟಿಕ್ಕಾಗಿದೆ ಅದು ಅದೇ ಅಂದ್ಕೊಳ್ಳಿ ಮಾಡಬೇಕಾಗಿ ಪೇಶೆನ್ ಅವ್ರದ್ದು ಜೀವನ ಹೇಗಿತ್ತು ಅಂತ ಅಂದರೆ ಅವರು ತುಂಬ ಬಡವ್ರಂತೆ ಒಂದು ಪೇಪರ್ಗೇ ಪೇಪರ್ಗೆ ಪೇಪರ್ಗೆ ಕಾಸು ಇರಲಿಲ್ಲ ಅವರತ್ರ ಒಂದು ಡ್ರಾಯಿಂಗ್ ಮಾಡೋಕ್ಕೆ ಅದಕ್ಕೆ ಅವರು ಇದು ರೋಡ್ ಸೈಡಲ್ಲಿ ಅವ್ರು ಹಿಂಗೆ ಅವ್ರು ತುಂಬ ಬಡುವರು ಹಿಂಗೆ ಮನೆ ಹತ್ರ ಕೂತಿದ್ದಾಗ ಅವರು ಬೇಜಾರಲ್ಲಿ ರೋಡ್ ಸೈಡಲ್ಲಿ ಪೇಪರ್ ಯಾವುದೋ ಮುದುರಿ ಎಸೆದಿರೋದು ಗಾಳಿಗೆ ಹಿಂಗೆ ಹೋಗ್ತಾ ಇತ್ತಂತೆ ಅದನ್ನ ಅವ್ರು ಎತ್ತಿ ಸರಿ ಮಾಡಿ ಅದ್ರಲ್ಲಿ ಡ್ರಾಯಿಂಗ್ ವರ್ಕ್ ಕಲ್ತು ಅದರಲ್ಲಿ ಅವರು ಕಷ್ಟ ಪಟ್ಟು ಮೇಲೆ ಬಂದು ಆಮೇಲೆ ಮೊನಾಲಿಸಾ ಅನ್ನೋ ಒಬ್ಬಳು ಹೆಂಗಸನ್ನ ಅದಂತೂ ವಿಶ್ವದ್ದು ಬೆಸ್ಟು ಡ್ರಾಯಿಂಗು ಇವಾಗಲೂ ಅಷ್ಟೇ ಅದು ಇಂಗ್ಲೆಂಡೋ ಯು ಎಸ್ ಎಯಲ್ಲೋ ಮ್ಯೂಸಿಯಮ್ಮಲ್ಲಿದೆ ಅದು ಇನ್ನುವೇ ಅದು ಹೆಂಗೆ ಅಂದರೆ ನೀವು ಒಂದು ಆ್ಯಂಗಲಲ್ಲಿ ನೋಡ್ರೆ ಒಂಥರ ನಗೊಂಗೆ ಈ ಕಡೆ ರೈಟ್ ಸೈಡಗೆ ಬಂದು ಈ ಆ್ಯಂಗಲಲ್ಲಿ ನೋಡ್ರೆ ಒಂಥರ ನಗೊಂಗೆ ಅವ್ಳು ತುಂಬ ಸುಂದರವಾಗಿದ್ಳು ಅದಾದಮೇಲೆ ನಮ್ಮ ಇದರಲ್ಲಿ ನಮ್ಮ ಇಂಡಿಯಾದಲ್ಲಿ ಝಾಕೀರ್ ಹುಸೇನ್ ಅಂತ ಒಬ್ರಿದಾರೆ ಅವರು ಹೊಲ್ಸು ಥರ್ಡೆಸ್ಟ್ ಹಾರ್ಟಿಸ್ಟ್ ಅವರು ಅವ್ರು ಮಾಡಿರೋ ಆರ್ಟಿಸ್ಟ್ ಹಾರ್ಟ್ ಗ್ಯಾಲರಿಲ್ಲಿ ಹಾಕ್ತಾರೆ ನನಗೂ ಅದೇ ಆಸೆ ಇದ್ದಿತ್ತು ಹಾರ್ಟ್ ಗ್ಯಾಲರಿಯಲ್ಲಿ ಹಾಕ್ಸ್ಬೇಕು ನಂದು ಡ್ರಾಯಿಂಗ್ ನಾನು ಮಾಡಿರೋದು ನಾನು ಇವಾಗ ರಿಸೆಂಟಾಗಿ ಡ್ರಾಯಿಂಗ್ ಮಾಡಿದ್ದು ಯಾವುದು ಅಂದರೆ ನನ್ನ ಅಪ್ಪ ಅಮ್ಮನ ಫೋಟೋನ್ನ ಅದ್ನ ಅವ್ರು ನೋಡಿ ತುಂಬ ಖುಷಿ ಪಟ್ರು ಅದಾದ್ಮೇಲೆ ಅವರೇ ಟ್ಯಾಟು ಇದಕ್ಕೆಲ್ಲ ಸೇರಿಸಿದ್ರು ಕಲಿತೆ ನಾನು ಎಷ್ಟೋ ಜನಕ್ಕೆ ಅವರ ಅಪ್ಪ ಅಮ್ಮನ ಫೋಟೋನ ಕೈ ಮೇಲೆ ಡ್ರಾ ಮಾಡಿ ಕೊಟ್ಟಿದ್ದೀನಿ ಖುಷಿಯಾಗಿ ಎಲ್ಲ ಹೋಗಿದ್ದಾರೆ ಅವರು ನನಗೆ ಅವರು ಖುಷಿಪಟ್ರೆ ನನಗೊಂಥರ ಖುಷಿ ಈ ಥರ ಡ್ರಾ ಮಾಡಿದ್ದೀನಲ್ಲ ಅದಕ್ಕೆ ಇವಾಗ ನಾನು ಇವಾಗ ಏನು ಪ್ಲಾನ್ ಅಂದರೆ ಅದನ್ನ ಸಾಧಿಸಲೇಬೇಕು ನಂದು ಅದೇ ಪ್ಲಾನ್ ಏನು ಮಾಡಬೇಕು ಅಂತೆಯೇ ನನಗೂ ಗೊತ್ತಾಗ್ತಿಲ್ಲ ನಂಗೆ ಕಲಿಬೇಕುಂತ ಆಸೆ ನನಗೆ ಕಾವಾ ಕಾಲೇಜಿಗೆ ಸೇರಿಕೋಬೇಕಿತ್ತುಂತ ಆದರೆ ನಮ್ಮ ಮನೆಯವರು ಬೇರೆ ಕಾಲೇಜು ಸೇರಿಸಿದ್ರು ಓದು ಡಿಗಿರಿ ಬೇಕು ಡಿಗಿರಿ ಇಲ್ಲ ಅಂದ್ರೆ ಏನಿಲ್ಲ ಡ್ರಾಯಿಂಗ್ನಾ ಯಾಕೆ ಎಲ್ಲಿ ಎಲ್ಲಿ ಬಿಡ್ತೀಯಾ ನಾನು ಅದಾದಮೇಲೆ ಕೋಪ ಬಂದು ನಾನು ಡ್ರಾಯಿಂಗ್ನೆಲ್ಲ ನಾನು ನಂದು ಮನೆಯ ನಂದು ರೂಮು ವಾಲ್ ಮೇಲೆಲ್ಲ ಬಿಡೋಕೆ ಶುರು ಮಾಡಿದೆ ಇನ್ನೇನು ಮಾಡೋದು ನನಗೆ ಕಾವಾ ಕಾಲೇಜಗೆ ಹೋಗಿ ನಂದು ಡ್ರಾಯಿಂಗ್ದು ಬುಕ್ನೆಲ್ಲ ಕಿತ್ಕೊಂಬಿಟ್ಟಿದ್ರು ಅದಕ್ಕೋಸ್ಕರ ಅವರಿಗೆ ಗೊತ್ತಾಗಲಿ ಅಂತ ನನಗೆ ಡ್ರಾಯಿಂಗ್ ಮೇಲೆ ಎಷ್ಟು ಆಸಕ್ತಿ ಇದೆ ಅವ್ರಿಗೆ ಗೊತ್ತಾಗಲಿ ನಾನು ಅವರ ಮಗ ಎಷ್ಟು ಟ್ಯಾಲೆಂಟೆಡ್ ಪರ್ಸನ್ ಅಂತ ಎಲ್ಲ ಅವ್ರು ಏನೋ ತಪ್ಪಾಗಿ ತಿಳ್ಕೊಂಬಿಟ್ರೇನೋ ನಾನು ಹಂಗೆ ಮಾಡಿದ್ದು ಫುಲ್ಲು ಬೈದು ಅದಾದಮೇಲೆ ಡ್ರಾಯಿಂಗ್ ಕಡೆ ತಲೆ ಹಾಕ್ಬೇಡ ಹಂಗೆ ಹಿಂಗೆ ಅಂದರು ಮತ್ತೆ ನಮ್ಮ ಕಾಲೇಜಲ್ಲಿ ಕೋರ್ಸ್ ಐತೆ ಆದರೆ ನಾನು ಅದಕ್ಕೆ ಸೇರಿಕೊಬೇಕು ಅಷ್ಟೇ ಸೇರಿಕೊಂಡ್ರೆ ಸಾಕು ಅದಕ್ಕೆ ಇವಾಗ ಟ್ರೈ ಮಾಡ್ತಾಯಿದ್ದೀನಿ